ಹಲೋ ವೆಲ್ಕಮ್ ಮೇಡಮ್ ಹಾಂ ನಿಮ್ಗೆ ಯಾವ ರೀತಿ ಬಟ್ಟೆ ಬೇಕು ಹೇಳಿ

ಹಾಂ ಅಂದರೆ ಲೆಹೆಂಗಾನಾ ಅಥವಾ ಹೇಗೇ ಮದುಮಗಳಿಗೆ ಸೀರೆ ಟೈಪ್ ಆ ಥರನಾ ಅಥವಾ ನಿಮಗೇನಾ ಹಾಂ ಆಯಿತು ನಮ್ಮಲ್ಲಿ ಛಲೋ ಕ್ವಾಲಿಟಿ ಸೀರೆ ಇದೆ ಸೀರೆ ಮತ್ತು ಲೆಹೆಂಗಾ ಎಲ್ಲ ಸಿಗ್ತದೆ ಮೇಡಮ್ ನೀವು ಇನ್ನುಮೇಲೆ ಯಾವುದೇ ಮದುವೆ ಇದ್ದರೂ ಬೇಕಾದರೆ ಇಲ್ಲೇ ಪರ್ಚೇಸ್ ಮಾಡ್ಬೌದು ನೋಡಿ ನೀವು ಒಂದು ಸರ್ತಿ ನಮ್ಮ ಕಲೆಕ್ಷನ್ಸನ್ನ

ಹಾಂ ಆಯಿತು ಮೇಡಮ್ ಹಾಂ ಮೇಡಮ್

ಆಯಿತು ಆಯಿತು ಮೇಡಮ್ ನಾನು ಒಂದು ನಿಮಿಷ ತೊಗೊಂಬರ್ತೇನೆ ಎಲ್ಲ ಕಲೆಕ್ಷನ್ಸು ಮೇಡಮ್ ಇದು ನೋಡಿ ಇದು ನೀವು ಹೇಳಿದಂಗೆ ಇದೆ ರೆಡ್ ಕಲರ್ ಇದೆ ಮತ್ತು ಡಿಸೈನು ಭಾಳ ಜಾಸ್ತಿ ಇಲ್ಲ ಬಾರ್ಡರ್ರೂ ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ಗ್ರ್ ಸಿಂಪಲ್ ಆಗಿದ್ದರೂ ಗ್ರ್ಯಾಂಡ್ ಲುಕ್ ಕೊಡ್ತದೆ ಇದು ನೋಡಿ ನಿಮ್ಗೆ ಇಷ್ಟ ಆಗ್ಬೌದು ಹೌದಾ ಮೇಡಮ್ ಈ ಡಿಸೈನ್ ನೋಡಿ ಇದು ನಿಮ್ಗೆ ಇಷ್ಟ ಆಗ್ಬೌದೇನೋ ಸ್ವಲ್ಪ ಚಿಕ್ಕ ಚಿಕ್ಕ ಡಿಸೈನ್ಸ್ ಇದೆ

ಆಯಿತು ಮೇಡಮ್ ನಾನು ಮತ್ತೆ ಒಂದು ಪೀಸ್ ಇದೆ ಅದು ಬಾ ರೇರ್ ಕಲೆಕ್ಷನ್ ಅದು ತೊಗೊಂಬರ್ತೇ ಅದ್ರ ಅದ್ಕೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗ್ಬೌದು ಹಾಂ ಆಯಿತು ಮೇಡಮ್ ಆಯ್ತು ಹಾಂ ಮೇಡಮ್ ಇದು ನೋಡಿ ಇದೇ ನಮ್ಮ ರೇರ್ ಕಲೆಕ್ಷನ್ನಲ್ಲಿರೋದು ಒಂದೇ ಪೀಸ್ ಇದೆ ಮತ್ತೆಲ್ಲ ಸೋಲ್ಡ್ಔಟ್ ಆಗಿಬಿಟ್ಟಿದೆ ಹಾಂ ಅಡ್ಡಿಲ್ಲ ಹಾಗಾದರೆ ಇದೇ ಪೈ ಇದೇ ಪ್ಯಾಕ್ ಮಾಡಿಸ್ತೆ ಹಾಗಾದ್ರೆ ರೇಟು ಇದರದ್ದು ಸೆವೆನ್ ತೌಸೆಂಡ್ ಆಗ್ತದೆ

ಹಾಂ ನೀವು ಕ್ಯಾಷಾ ಕಾರ್ಡ್ ಕೊಡ್ತೀರಾ ಹಾಂ ಆಯಿತು ಮೇಡಮ್ ತ್ಯಾಂಕ್ ಯು ಇನ್ಮೇಲೆ ಯಾವುದೇ ಮದುವೆ ಇದ್ದರೂ ನಮ್ಮ ಷಾಪಿಗೇ ಪರ್ಚೇಸ್ ಮಾಡಿ